ಹದಿನಾರು ಸಾವಿರದ ಏಳುನೂರ ಮೂವತ್ತ್ಮೂರು ಹತ್ತು ಸಾವಿರದ ಐನೂರ ಐವತ್ತೊಂದು ಒಂದು ಲಕ್ಷದ ಐವತ್ತೊಂದು ಸಾವಿರದ ಏಳುನೂರ ಇಪ್ಪತ್ತ ಎರಡು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ನಲ್ವತ್ತ್ಮೂರು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು